ಮಹಿಳೆಯರ ಋತುಸ್ರಾವ ಅಂದರೆ ಮಹಿಳೆಯರು ಮಂತ್ಲಿ ಮ ತಿಂಗಳು ತಿಂಗಳು ಪಿರೇಡ್ಸ್ ಆಗೋದು ಋತುಚಕ್ರ ಆಗೋದು ಅದು ಎಲ್ಲ ಮಹಿಳೆಯರಲ್ಲು ಇದ್ದಿದ್ದೆ ಅದು ಒಂದು ನಮಗೆ ಹೆಣ್ ಮಕ್ಕಳಲ್ಲಿ ಒಂದು ಕ್ರಮ ಅದು ಶಾಪನು ಅಲ್ಲ ವರಾನು ಅಲ್ಲ ನಮಗು ಒಂದು ಹೆಣ್ ಮಕ್ಕಳಲ್ಲಿ ಅದು ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಎಲ್ಲ ಹೆಣ್ಣು ಮಕ್ಕಳಲ್ಲು ಆಗೋವಂಥ ಒಂದು ಕ್ರಿಯೆ ಕ್ರಮ ಅದು ಅಷ್ಟೇ ಅದಕ್ಕೆ ನಾವು ತುಂಬ ತಲೆ ಕೆಡಿಸ್ಕೋಬೇಕು ಇಲ್ಲ ಇನ್ಸೆಕ್ಯೂರ್ ಥರ ಫೀಲ್ ಮಾಡಬೇಕು ಅಂತ ಏನಿಲ್ಲ ಇವಾಗಿನ ಕಾಲದಲ್ಲಿ ತುಂಬ ಜನ ಅಪ್ಡೇಟ್ ಆಗಿದಾರೆ ಬೇರೆಯವರಿಗು ತಿಳಿಸಿ ಹೇಳ್ತಾರೆ ಆಗಿನ ಕಾಲ್ದಲ್ಲಿ ಇತ್ತು ಅಯ್ಯೋ ಪಿರೇಡ್ಸು ಆದರೆ ಮೂರುದಿನ ಒಳಗೆ ಬರೋಂಗಿಲ್ಲ ಒಳಗೆಲ್ಲ ಮಲ್ಗೋಂಗಿಲ್ಲ ಕೂರೋಂಗಿಲ್ಲ ಅದು ಮುಟ್ಟಬೇಡ ಇದು ಮುಟ್ಟಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಲ್ಲಂತ ತುಂಬ ನಿಯಮಗಳನ್ನ ಹಾಕೋರು ಆದರೆ ಇವಾಗಿನ ಕಾಲದ ಜನ ಯಾರು ಆ ಥರ ಇಲ್ಲ ಅದು ಆವಾಗಿನ ಕಾಲ್ದೊರು ಮಾಡೋ ಅವರು ಒಂದು ನಿಯಮಗಳಿಗೆ ಓ ಇದು ನಮಗ್ ಹೆಣ್ ಮಕ್ಕಳಿಗೇನು ಶಾಪನ ಇದು ಈ ಥರ ನಮಗ್ ಹೇಳ್ತಾರಲ್ಲ ನಾವೇ ಮಾಡ್ಕೊಂಡಿರೋದ ಇದು ಯಾಕೆ ನಮಗೆ ಆಗಬೇಕು ಏನು ಈ ಥರ ಯಾಕಾದರೂ ಇದಿವೋ ನಾವು ಅಂತ ಈ ಥರಯೆಲ್ಲ ಅನ್ಸೋದು ಆ ಥರ ನಿಯಮಗಳನ್ನ ಕ್ರಮಗಳನ್ನ ಮಾಡೋರು ಅವಾಗಿನ ಕಾಲ್ದವರು ಇವಾಗಿನ ಕಾಲದಲ್ಲು ಒಬ್ರೊಬ್ರು ಮನೇಲಿ ಇದೆ ಇಲ್ಲ ಅಂತ ಹೇಳ್ತಾಯಿಲ್ಲ ಅದೆಲ್ಲ ನಾವು ಮಾಡ್ಕೊಳೋದಲ್ಲ ಅದು ನಮಗೆ ನೈಸರ್ಗಿಕವಾಗಿ ಆಗೋದು ಪ್ರಕೃತಿಯಲ್ಲಿ ಪ್ರಕೃತಿ ಮಳೆ ಬಿಸಿಲು ಆತ ಆ ಚಳಿ ಯಾವ್ತರ ಅದು ಪ್ರಕೃತಿಲಿ ಬದಲಾವಣೆ ಆಗುತ್ತೋ ಆ ಥರ ನಾರ್ಮಲ್ ಆಗಿ ಹೆಣ್ ಮಕ್ಕಳು ಹೆಣ್ ಮಕ್ಕಳಿಗ್ ಆಗೋವಂಥ ಒಂದು ಕ್ರಮ ಅಷ್ಟೇ ಅದು ಆ ಟೈಮಲ್ಲಿ ಏನಿಲ್ಲ ನೀಟಾಗಿ ಸ್ನಾನ ಮಾಡೋದು ಟೈಮ್ ಟು ಟೈಮ್ ನಾವು ಪ್ಯಾಡ್ಸ್ಗಳನ್ನ ಚೇಂಜ್ ಮಾಡ್ತಾ ಇರೋದು ನೀಟಾಗೆ ನಾವು ಈ ಅಲರ್ಜಿ ಇನ್ಸ್ಪೆಕ್ಷನ್ ಆ ಥರ ಯಾವುದು ಆಗ್ದಲೆ ಇರೋಥರ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳೋದು ನಮಗೆ ನಮಗೆಗೊತ್ತಿರೊದನ್ನ ನಾವು ಇನ್ನೊಬ್ರಿಗು ತಿಳಿಸಿ ಹೇಳೋದು ಈ ಥರ ಇರಿ ಆ ಥರ ಇರಿ ಈ ನೀಟಾಗಿರಿ ಸ್ನಾನ ಮಾಡಿ ಡೈಲಿ ಹೆಂಗ್ಬೇಕೋ ಹಂಗೆ ಇರಬೇಡಿ ಅಂತೆಲ್ಲ ಹೇಳೋದು ಅದು ನಮ್ದು ಹೆಣ್ ಮಕ್ಕಳಾಗಿ ಇನ್ನೊಬ್ರು ಹೆಣ್ಮಕ್ಳಿಗೆ ಹೇಳೋದು ನಮ್ದು ಕರ್ತವ್ಯ ಅದು ನಾವೆಷ್ಟು ಚೆನ್ನಾಗ್ ಇರ್ತಿವೋ ಆ ಥರ ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಅಂತ ಚೆನ್ನಾಗ್ ಇರಬೇಕು ಅಂತ ಆಸೆ ಪಟ್ಟು ನಾವು ನಮಗ್ ಗೊತ್ತಿದ್ದನ್ನ ನಾವು ಇನ್ನೊಬ್ಬರಿಗು ಹೇಳಬೇಕು ತಿಳಿಸಿ ಈಗ ಒಬ್ಬೊಬ್ಬರಿಗೆ ಎಜುಕೇಶನ್ ಶಿಕ್ಷಣ ಅಭ್ಯಾಸ ಇಲ್ಲದವ್ರಿಗೆ ಅದು ಅವರಿಗೆ ಗೊತ್ತಾಗೋಲ್ಲ ಮತ್ತು ಸ್ಟಾರ್ಟಿಂಗಲ್ಲಿ ಮ ಹೆಣ್ ಮಕ್ಕಳು ಆದಾಗ ಅವರಿಗೆ ಯಾವ್ರೀತಿ ಇರಬೇಕು ನಾವು ಯಾವ್ತರ ಶುಚಿತ್ವ ಆಗಿರಬೇಕು ಅನ್ನೋದು ಗೊತ್ತಾಗೋಲ್ಲ ಅದನ್ನೆಲ್ಲಾ ನಾವು ತಿಳಿಸಿ ಹೇಳಿದ್ರೆ ತಿಳಿಸಿ ಹೇಳಿದ್ರೆ ಆ ಥರದೆಲ್ಲ ನಾವು ಆವಾಗಿನ ಕಾಲ್ದಲ್ಲಿ ಇರೋ ಒಂದು ಮೂಢನಂಬಿಕೆ ಅದನ್ನೆಲ್ಲ ನಾವು ಈಗ ತ ಅಂದರೆ ಸಂಪೂರ್ಣವಾಗಿ ನಾಶ ಮಾಡ್ಬೋದು ನಾವು ನಮಗೆಗೊತ್ತಿರೊದ್ನ ನಾವ್ಯಾಕೆ ಬೆರೆಯವರಿಗ್ ಹೇಳಬೇಕು ನಂದು ಒಬ್ಳುದು ನಾನು ಚೆನ್ನಾಗ್ ಇದ್ರೆ ಸಾಕು ಬೇರೆಯವ್ರ್ ಹೆಂಗಾರೆ ಇರಲಿ ಅನ್ನೋತರ ಇರಬಾರ್ದು ಯಾವುದೇ ಹೆಣ್ಮಕ್ಳು ಆಗಲಿ ಎಲ್ಲರು ಒಂದೇ ಈಗ ಆ ಹೆಣ್ಮಕ್ಳ್ ಮಾನ ಹೋದ್ರೆ ಬೇರೆಯವ್ರುದ್ದು ಹೋಗ್ ಹೋದಾಗೇನೆ ಹಾಗಾಗಿ ಈಗ ಎಲ್ಲರು ನಮ್ಮ ಅಕ್ಕತಂಗಿಯರೆ ನಮ್ಮ ಗೆಳತಿಯರೇ ನಮ್ಮ ಫ್ರೆಂಡ್ಸು ನಮ್ಮ ಸಂಬಂಧಿಕರು ಅನ್ಕೊಂಡೆ ನಾವೆಲ್ಲದನ್ನು ಮಾತಾಡಿ ಎಲ್ಲಾರ್ಗು ನಾವು ಅದ್ರ ಬಗ್ಗೆ ತಿಳಿಸಿ ಹೇಳಿದ್ರೆ ಪರಿಸರ ಚೆನ್ನಾಗಿರುತ್ತೆ ಹೆಣ್ಮಕ್ಳ್ ಜೀವನನು ಚೆನ್ನಾಗಿರುತ್ತೆ ಅಂತ ನಾನು ನಾನು ಅನ್ಕೋತಿನಿ